ಸುದರ್ಶನ್ ಸಿಲ್ಕ್ ಅವರಾ ಸರ್ ನಾವು ಮಾಲಾ ಅಂತ ಮಾತಾಡ್ತಾ ಇರೋದು ನಮಗೆ ಒಂದು ಸ್ವಲ್ಪ ಮದುವೆಗೆ ಪರ್ಚೆಸಿಂಗ್ ಇತ್ತು ಸ್ಯಾರಿಸು ಯಾವ್ಯಾವ ಐಟಮ್ಸ್ಗಳಿದೆ ಯಾವ ಥರ ಬಟ್ಟೆಗಳು ಸಿಗುತ್ತೆ ನಿಮ್ಮಲ್ಲಿ

ಫ್ಯಾಶ ಫ್ಯಾಶನ್ ಅಂದರೆ ಯಾವ ರೀತಿ ಫ್ಯಾಶನ್ಸಲ್ಲಿ ಯಾರದು ಲೇಡಿಸ್ದಾ ಜೆಂಟ್ಸ್ದಾ ಕಿಡ್ಸ್ದಾ

ಮಕ್ಳಿಗೂ ಸಿಗುತ್ತಾ ಅವ್ರ ಎಜೂ ಫೋರ್ಟಿನ್ ಇಯರ್ ಮೇಲೆ ಇದು ಕಿಡ್ಸ್ ಬೇ ವೇರ್ಗಳು ಬೇಕು ಹುಡ್ಗುರ್ದು ಇದೆಯಾ ಹಾಂ ಫಾ ಏ ಸೈಜು ತರ್ಟಿ ಫೋರ್ ತರ್ಟಿ ಟು ಈ ಸೈಜಲ್ಲಿ ಬೇಕು ಸರ್ ಇದೆಯಾ ಹಾಂ ಹೌದಾ ಆಮೇಲೆ ಸ್ಯಾರೀಸ್ಗಳು ಯಾವ ರೇಂಜಲ್ಲಿ ಇದೆ ಸರ್ ರೇಟು ಅಂದರೆ ನಮಗೆ ಒಳ್ಳೆಯ ಕ್ವಾಲಿಟಿ ಆಗಿರೋಂಥದ್ದು ಬಾರ್ಡ್ರ್ ಎಲ್ಲ ಚೆನ್ನಾಗಿರ್ಬೇಕು ಕಲರ್ ಹೋಗ್ದೆ ಇರೋಂಥದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕು ಆ ಥರದ್ರಲ್ಲಿ ಯಾವ ರೇಂಜಲ್ಲಿ ಇದೆ ಸರ್ ಯಾವ ರೇಟಲ್ಲಿ ಇದೆ

ನನಗೆ ಒಂದು ತ್ರೀ ಇಂದ ಫೈಯ ಫೈ ತೌಸಂಡ್ ಒಳಗೆ ಆ ರೇಂಜಲ್ಲಿ ಬೇಕು ಸಿಗುತ್ತಾ ಸರ್ ಆಮೇಲೆ ಇದು ಇನ್ ವೇರ್ಗಳು ಇನ್ ವೇರ್ ಇನ್ ವೇ ಇನ್ ವೇರ್ಗಳೆಲ್ಲ ಬೇಕಲ್ಲ ಸರ್ ಲೇಡಿಸ್ದು ಮತ್ತು ಜೆಂಟ್ಸು ಇನ್ ವೇರ್ಗಳು ಬೇಕು ಹಾಂ ಹಾಂ ಎಲ್ಲ ಬೇಕಾಗುತ್ತೆ ನಾಳೆ ಬರ್ತೀವಿ ಹಾಂ ಹಾಂ ಸರಿ